ಹೌದು ಮೇಡಮ್ ನೀವು ಯಾರು ಹೇಳಿ

ಹಾಂ ಓಕೆ ಹಾಂ ಓಕೆ ಹೇಳಿ

ಹಾಂ ಆಯಿತು ಹ್ಞೂ ಹ್ಞೂ ಹಾಂ ಹೌದು ಗೊತ್ತಿರುತ್ತೆ ಹಾಂ ಹೇಳಿ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ

ಹೌದು ಬರ್ದಿದ್ದೀರಾ ಕರೆಕ್ಟ್ ಈಗ ಏನು ಗೊತ್ತಾ ಈಗ ಒಬ್ಬರು ತಂದೆ ಇದ್ದಾರೆ ತಾಯಿ ಇಲ್ಲ ಓಕೆ ಆಯಿತಾ ಈಗ ತಾಯಿ ಇಲ್ಲದೆ ಇದ್ದ ಮೇಲೆ ಅವ್ರು ಇನ್ನೊಂದು ಮದುವೆ ಆಗ್ತಾರೆ ಆಲ್ಮೋಸ್ಟ್ ಈಗ ಮೂರು ನಾಲ್ಕು ಜನ ಮಕ್ಕಳಿರುವಾಗ ಅವ್ರ ಕೈಯಲ್ಲಿ ಕಾಪಾಡಕ್ಕೆ ಆ ಇದು ಮೇಯ್ನ್ಟೇನ್ ಮಾಡಕ್ಕೆ ಆಗಲ್ಲ ಅಂದರೆ ಅವ್ರು ಆ ಥರ ಮಾಡ್ತಾರಲ್ಲ ಹಾಂ ಹೇಳಿ

ಅಲ್ಲ ಅಲ್ಲ ಈಗ ಏನು ಗೊತ್ತಾ ಬೇರೇವ್ ಬೇರೆಯವರು ಅದನ್ನು ಇದು ಮಾಡ್ತಾರಲ್ಲವಾ ಬನ್ನಿ ಅವರು ಈಗ ಫ್ಯಾಮಿಲಿ ಇರ್ತಾರಲ್ಲವಾ ಅವ್ರು ಒಬ್ಬರೇ ಇರಲ್ಲವಲ್ಲ ಅವ್ರ ಅಣ್ಣಂದಿರು ಅಕ್ಕಂದಿರು ಎಲ್ಲ ಇರ್ತಾರಲ್ಲ ಅವ್ರ ಸಜೇಷನ್ ಎಲ್ಲ ಅವ್ರು ಕೇಳಿಕೊಂಡು ಅವ್ರು ಅದಕ್ಕೆ ಒಪ್ಪಿಕೊಂಡು ಮಾಡಿಕೊಂಡ್ರೆ ಅವಾಗ ಏನು ಮಾಡ್ತೀರಾ ಹ್ಞೂ ದಾರಿ ಕಳ್ಸೋಕ್ಕೆ ಓಕೆ ಹಾಂ ಆಯಿತು ಹೇಳಿ

ಓಕೆ ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಹ್ಞೂ ಹೇಳಿ ಹೇಳಿ ಹೌದಾ ಇವಾಗ ನಾನು ಎಲ್ಲೋ ಹೊರ್ಗಡೆ ಇದ್ದೀನಿ ನಾನು ಯಾವಾಗಾರೂ ಎಲ್ಲಾರೂ ಬಂದಾಗ ನಿಮಗೆ ಕಾಲ್ ಮಾಡ್ತೀನಿ ನಾನು ಆಯಿತಾ ಅದ್ರೊಳಗೆ ಸ್ವಲ್ಪ ಚೇಂಜ್ ಎಲ್ಲ ಮಾಡಬೇಕು ಈಗ ಒಂದು ಎರಡು ದಿನ ಮೂರು ದಿನ ಆದಮೇಲೆ ನಾ ಹೇಳ್ತೀನಿ ನಿಮಗೆ ಕಾಲ್ ಮಾಡಿ ಆಯಿತಾ ಯಾವ ಟೈಮಿಂಗ್ಸು ಅಂತೆಲ್ಲ ಹೇಳ್ತಿನಿ ಒಟ್ಟಿನಲ್ಲಿ ನೀವು ಬಂದಾಗ ನನಗೆ ಒನ್ ಅವರ್ ಒಳಗಡೆ ನೀವು ಅದನ್ನೆಲ್ಲ ಹೇಳಿ ಮುಗಿಸ್ಕೊಬೇಕು ಆ ಸ್ಕ್ರಿಪ್ಟ್ ಓಕೆ ಹಾಂ ಟ್ರೈ ಮಾಡ್ತೀರಾ ಅದ್ರಲ್ಲಿ ಆದ್ರೂ ಚೇಂಜಸನ್ನೆಲ್ಲ ಮಾಡಬೇಕಾಗತ್ತೆ ನೀವು ಹೇಳ್ದಂಗೆ ನಾವು ತಗೊಳಕ್ಕೆ ಆಗೋದಿಲ್ಲ ಹಾಂ ಹೋಕೆ ನಾನು ನೀವು ಹಾಂ ಅಷ್ಟೇ ನಾನು ಮಂಡ್ಯದಲ್ಲೇ ಇರ್ತೀನಿ ನಾನು ಯಾವಾಗಾರೂ ಮಂಡ್ಯಕ್ಕೆ ಬಂದಾಗ ನಿಮಗೆ ಕಾಲ್ ಮಾಡ್ತೀನಿ ಅವಾಗ ನಿಮ್ಮ ಹಾಂ ಓಕೆ ಮೇಡಮ್ ತ್ಯಾಂಕ್ ಯು